ನಾವು ತುಂಬ ಸೇವೆ ಮಾಡಲು ಬಯಸ್ತೇವೆ ಅಂದರೆ ನಮ್ಮ ಧರ್ಮದಲ್ಲಿ ತುಂಬ ಸಹಾಯ ಮಾಡಬೇಕು ಮತ್ತು ನಾವು ಬಡವರಿಗೆಲ್ಲ ತುಂಬ ಸಹಾಯ ಮಾಡಬೇಕು ನಮ್ಮ ಮಸೀದಿಯಲ್ಲಿ ನಾವು ರಂಜಾನ್ ತಿಂಗಳಲ್ಲಿ ನಾವು ಇದನ್ನ ಈಗ ಕುರಾನ್ ಓದಲಿಕ್ಕೆ ಹೋಗುವಾಗ ಅಲ್ಲಿ ನಮಗೆ ಸ್ಟಾರ್ಟಿನಿಂದ ಶುರುವಿನಿಂದ ನಮಗೆ ತುಂಬ ಒಳ್ಳೆ ಒಳ್ಳೆ ರೀತಿಯಿಂದ ನಮಗೆ ತುಂಬ ದೋಸು ಒಂದೊಂದು ಸಣ್ಣ ಸಣ್ಣ ಶಬ್ದವೂ ಕೂಡ ನಮಗೆ ತುಂಬ ಸರಿಯಾಗಿ ಅದು ನಾಲಿಯ ಮೇಲೆ ನಾಲಿಗೆಯಿಂದ ಮೇಲಕ್ಕೆ ಅದೇನೋ ಕಲಿಸಬೇಕು ನಮಗೆ ಅದು ನಮ್ಮ ಧರ್ಮ ಹಾಗೆಲ್ಲ ಕಲಿಸ್ತದೆ ಅದು ಕುರಾನ್ ಮಾಡುವಾಗ ಓದುವಾಗ ನಮಗೆ ತುಂಬ ತುಂಬ ಇದು ಆಗ್ತದೆ ತುಂಬ ಕಲಿಸಬೇಕಾಗ್ತದೆ ಅವರು ತುಂಬ ಒಳ್ಳೆ ರೀತಿಯಿಂದ ನಾವು ಕುರಾನ್ ಕಲಿಯಬೇಕಾಗ್ತದೆ ನಮಗೆ ಅಂದರೆ ಅದರಲ್ಲಿ ಒಂದೊಂದು ಶಬ್ದ ಕೂಡ ನಾವು ಏನು ತಪ್ಪದೇ ಓದಬೇಕು ಅದನ್ನು ಕಲಿಯಲು ನಮಗೆ ಗುರುಗಳು ತುಂಬ ತಂಜ ಮಾ ಚೆಂದ ಮಾಡಿ ಅದರ ಒಂದೊಂದು ಶಬ್ದ ಒಂದೊಂದು ಇದು ನಮಗೆ ತಿಳಿದು ಕೊರ್ ತಿಳಿದು ಕೊಡ್ತಾರೆ ಅದನ್ನು ನಾವು ಓದಬೇಕು ಕುರಾನ್ ಅದು ಒಂದು ಕುರಾನ್ ಮುಗಿಯುವಾಗ ಒಂದು ಒಂದು ಕೆಲವು ವರ್ಷ ಆಗ್ತದೆ ಅಂದರೆ ಮತ್ತೆ ಅದು ನಮ್ಗೆ ಪಾಠ ಆಗ್ತದೆ ಕೆಲವರದ್ದು ಇಡೀ ಕುರಾನ್ ಕೂಡ ನಾವು ಅವರು ಬೈ ಹಾರ್ಟ್ ಮಾಡಿ ಬೈ ಹಾರ್ಟ್ ಮಾಡ್ತಾರೆ ಅದನ್ನು ಹೊರ ಹಾಫಿಜ್ ಅಂತ ಹೇಳ್ತೀವಿ ನಾವು ಅದನ್ನು ತುಂಬ ಒಳ್ಳೆ ರೀತಿಯಿಂದ ಅವರು ಕಲಿಸ್ತಾರೆ ನಮಗೆ ಕಲಿಸಿ ಕೊಡ್ತದೆ ನಮ್ಮ ಧರ್ಮದಲ್ಲಿ ಹಾಗೆ ಎಲ್ಲ ಇದು ಉಂಟು ಕುರಾನ್ ಅಂದರೆ ತುಂಬ ಒಳ್ಳೆ ಪವಿತ್ರ ಪುಸ್ತಕ ಅದ್ರಲ್ಲಿ ತುಂಬ ಒಳ್ಳೆ ಒಳ್ಳೆ ಇದರಲ್ಲಿ ಇದು ಇರ್ತದೆ ಒಂದು ಲೈಫಿದ್ದು ನಮ್ಮ ಒಂದು ಜೀವನದ್ದೆಲ್ಲ ಬಗ್ಗೆ ಏನು ಮಾಡಬೇಕು ಎಂತ ನಾವು ಏನು ಯಾರಿಗೆಲ್ಲ ಸಹಾಯ ಮಾಡಬೇಕು ಏನೆಲ್ಲ ಇದು ಮಾಡಬೇಕು ಅಂತ ಹೇಳಿ ಎಲ್ಲ ಕಲಿಸ್ತದೆ ಅದರಲ್ಲಿ ಅದು ಒಂದು ಪುಸ್ತಕದಲ್ಲಿ ಇಡೀ ಲೋಕದಲ್ಲಿ ನಮ್ಮದೆಲ್ಲ ಇದಿರ್ತದೆ ಅದನ್ನು ನಾವು ಬೈ ಹಾರ್ಟ್ ಮಾಡುವಾಗ ಅದು ಐದು ವರ್ಷ ಆದರೂ ಬೇಕಾಗ್ಬೋದು ಆದರೆ ನಾವು ಮಾಡಲಿಲ್ಲ ಕೆಲವು ಮಕ್ಕಳು ಮಾಡ್ತಾರೆ ಈಗ ಕೆಲವರು ಇದು ಮಾಡ್ತಾರೆ ಅದರಲ್ಲಿ ಕೆಲವು ನೈನ್ತ್ ಸ್ಟ್ಯಾಂಡರ್ಡ್ ಆಗಿ ಅವರು ಕುರಾನ್ ಇದು ಮಾಡಲಿಕ್ಕೆ ಹೋಗ್ತಾರೆ ಕುರಾನ್ ಬಾಯಿಪಾಠ ಮಾಡಲಿಕ್ಕೆ ಹೋಗ್ತಾರೆ ಮತ್ತೆ ಅದನ್ನು ಆದ ನಂತರ ಮತ್ತೆ ಅವರ ಎಜುಕೇಷನ್ ಮುಂದುವರಿ ಮುಂದುವರ್ಸಿ ವರಿಸ್ತಾರೆ ಅವರು ಅಂದ್ರೆ ಒಂದು ಕುರಾನ್ ಹಫೀಜ್ ಅಂದ್ರೆ ತುಂಬಾ ಒಳ್ಳೆದು ನಾವು ಮತ್ತೆ ಬಡ ಮಕ್ಕಳಿಗೆ ಎಲ್ಲಾ ನಾವು ಕುರಾನ್ ಕಲಿಸಲು ಕಲಿಯಲು ತುಂಬ ಸಹಾಯ ಮಾಡ್ತೇವೆ ಒಂದೊಂದು ಮಸೀದಿಯಲ್ಲಿ ಅವರು ಮದ್ರಸ ಅಂತ ಮಾಡಿದ್ದಾರೆ ತುಂಬ ಮಕ್ಕಳಿಗೆಲ್ಲ ಓದಿಸಲಿಕ್ಕೆ ಅದನ್ನು ಅದಕ್ಕೆ ನಾವು ಸಹಾಯ ಮಾಡ್ತೇವೆ ರಂಜಾನ್ ತಿಂಗಳಲ್ಲೆಲ್ಲ ಅವರು ಬರ್ತಾರೆ ಮನೆಗೆ ಅದು ಮದ್ರಸಾದಲ್ಲಿ ಎಷ್ಟು ಮಕ್ಕಳು ಓದ್ತಾರೆ ಎಷ್ಟು ಮಕ್ಕಳು ಕುರಾನ್ ಓದ್ತಾರೆ ಅವರಿಗೆ ಸ್ವಲ್ಪ ಸಹಾಯ ಮಾಡ್ಬೇಕಂತ ಅವರಿಗೆ ನಾವೆಲ್ಲ ನಮ್ಮ ಝಕಾತಿದು ಎಲ್ಲ ನಮ್ಮ ಹಣಯೆಲ್ಲ ನಾವು ಕೊಡ್ತೇವೆ ತುಂಬ ಹಣ ಅವರಿಗೆ ಇದು ಹೋಗ್ತದೆ ಒಂದು ವರ್ಷಕ್ಕೆ ತುಂಬ ಖರ್ಚಾಗ್ತದೆ ಅವ್ರಿಗೆ ಒಂದು ಕುರಾನ್ ಒಂದು ಬಾಯಿಪಾಠ ಮಾಡಿ ಒಂದು ಮಗುವಿಗೆ ಒಂದು ಕುರಾನೆಲ್ಲ ಮುಗಿಸುವೊಳಗೆ ತುಂಬ ಖರ್ಚಾಗ್ತದೆ ಅದನ್ನ ನಾವು ಶ್ರೀಮಂತರಿದ್ದವರು ಎಲ್ಲ ಅವರಿಗೆ ಸಹಾಯ ಮಾಡಿ ಇದು ಮಾಡ್ತೇವೆ ನಾವು ಮದ್ರಸಿಗೆಲ್ಲ ಹಣ ಕೊಡ್ತೇವೆ ಮತ್ತು ನನಗೆ ಕೂಡ ಕುರಾನೆಲ್ಲ ತುಂಬ ಒಳ್ಳೆ ರೀತಿಯಿಂದ ನಾವು ಓದಬೇಕು ನಾವು ಎಲ್ಲ ಇದು ಮಾಡಬೇಕು ನನಗೆ ಚಿಕ್ಕಂದಿನಿಂದಲೂ ನನಗೆ ಮೂರು ವರ್ಷದಲ್ಲೇ ನನಗೆ ಕುರಾನ್ ಓದಿಸಿ ಕಲಿಸ್ತಾರೆ ಮಕ್ಕಳಿಗೆ ಅದನ್ನು ನೀವು ಈಗ ಈಗ ಅಂದರೆ ಒಂದು ವರ್ಷ ಮೂರು ವರ್ಷದಿಂದ ಕಲಿಸಲಿಕ್ಕೆ ಶುರು ಮಾಡ್ತಾರೆ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಎಲ್ಲ ತಿಳಿದುಕೊಳ್ಳಲಿಕ್ಕೆ ಅಭ್ಯಾಸ ಮಾಡ್ತಾರೆ ಮತ್ತು ನಾವೆಲ್ಲ ಅದಕ್ಕೆಲ್ಲ ನಾವು ಸೇವೆ ಮಾಡ್ತೇವೆ ನಮ್ಮ ಧರ್ಮದಲ್ಲಿ ಎಲ್ಲ ಬಡವರಿಗೆಲ್ಲ ಸೇವೆ ಮಾಡುವುದು ತುಂಬ ತುಂಬ ನಮಗೆ ಅದು ಪವಿತ್ರ ಈಚೆಗೆ ನಾವು ರಂಜಾನ್ ಟೈಮಲ್ಲಿ ಕೂಡ ತುಂಬ ನಾವು ಸೇವೆಯನ್ನು ಮಾಡ್ತೇವೆ ಮದ್ರಸಾಗೆಲ್ಲ ಎಲ್ಲ ದುಡ್ಡು ಎಲ್ಲ ಕೊಡ್ತೇವೆ ನಾವು ಮಕ್ಕಳಿಗೆ ಮತ್ತೆ ಆಮೇಲೆ ರಂಜಾನಲ್ಲಿ ನಮಗೆ ಅದು ಥರ ಭೀ ಎಲ್ಲು ಥರ ಭೀ ಅಂತ ಉಂಟು ಅದನ್ನು ಕಲಿಸುವಾಗ ನಮಗೆ ಕುರಾನ್ ಓದಲಿಕ್ಕೆ ಆಗ್ತದೆ ಅದರಲ್ಲಿ ಈಗ ಕುರಾನ್ ಈದ್ ಹಫ ಆಯಿತು ಬೈ ಹಾರ್ಟ್ ಮಾಡಿದವರು ಅದನ್ನು ಓದಿ ನಮಗೆ ನಮ್ಮ ನಮಾಜೆಲ್ಲ ಮಾಡಿಸ್ತಾರೆ ನಮ್ಮ ನಮಾಜೆಲ್ಲ ಮಾಡಿಸ್ತಾರೆ ಅದು ಒಂದು ಪವಿತ್ರ ರಂಜಾನಲ್ಲಿ ಅದು ನಮಗೆ ಮುಖ್ಯ ಕುರಾನ್ ಓದೋದು ನಾವು ಇಡೀ ದಿವಸ ಅದೇ ಕುರಾನ್ ಓದೋದು ನಮಾಜ್ ಮಾಡೋದು ಇಲ್ಲ ನಮ್ಮ ಪವಿತ್ರ ಪವಿತ್ರ ರಂಜಾನಲ್ಲಿ ಮತ್ತೆ ಹಾಗೆ ನಾವು ನಮ್ಮ ಎಲ್ಲ ಸೇವೆಯನ್ನು ನಾವು ಮಾಡ್ತೇವೆ ಮತ್ತೆ ನಾವು ಎಷ್ಟು ನಾವು ಮೊದಲಿನಿಂದಲು ತುಂಬ ಪಾಠವನ್ನು ಅಭ್ಯಾಸ ಮಾಡಿ ಗುರುಗಳಿಗೆ ತೋರಿಸ್ತಾವೆ ಮತ್ತೆ ಅದರಲ್ಲಿ ಬರಿಲಿಕ್ಕೆ ಇರ್ತದೆ ಕುರಾನ್ ಬರೀಲು ಇರ್ತದೆ ಅದನ್ನು ಕೂಡ ಬರಿತಾರೆ ಕೆಲವು ಮಸೀದಿಗಳಲ್ಲಿ ಮಕ್ಕಳಿಗೆ ಫಸ್ಟ್ ಸ್ಟ್ಯಾಂಡರ್ಡ್ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಥರ್ಡ್ ಸ್ಟ್ಯಾಂಡರ್ಡ್ ಹಾಗೆ ಅವರು ಕುರಾನ್ ಕೂಡ ಸ್ಟ್ಯಾಂಡರ್ಡ್ ಲೆಕ್ಕದಲ್ಲಿ ಅವರು ಕಲಿಸ್ತಾರೆ ಓದಲಿಕ್ಕೆ ಅದರಲ್ಲಿ ಎಕ್ಸಾಮ್ ಕೂಡ ಇರ್ತದೆ ಹಾಗೆ ಎಕ್ಸಾಮ್ ಅಲ್ಲಿ ಪಾಸಾದವರಿಗೆ ನೆಕ್ಸ್ಟ್ ಕ್ಲಾಸ್ಗೆ ಹಾಕ್ತಾರೆ ಹಾಗೆ ಶಾಲೆಯಲ್ಲಿ ಹೇಗೆ ಉಂಟು ಹಾಗೆ ಅವರು ಮಸೀದಿಯಲ್ಲಿ ಕೂಡ ಅವರ ಗುರುಗಳು ಲಿಸ್ಟ್ ಕೊಡ್ತಾರೆ ಕೊಡ್ತಾರೆ ಮಕ್ಕಳಿಗೆ ಅದೇ ರೀತಿ ಮಕ್ಕಳು ಕಲಿಸಿ ಒಳ್ಳೇದು ಒಳ್ಳೇದಾಗಿ ಒಳ್ಳೆ ಜನ ಒಳ್ಳೆ ಒಳ್ಳೇದಾಗ್ತಾರೆ ಅವ್ರದ್ದೆಲ್ಲ ಅಭ್ಯಾಸ ಒಳ್ಳೇದು ಹೋಗ್ತದೆ ಈಗ ಎಲ್ಲ ಕಡೆಯಲ್ಲಿ ಮದ್ರಸಾಯೆಲ್ಲ ಉಂಟು ಈಗ ತುಂಬ ಸುಲಭ ಆಗಿದೆ ಓದಲಿಕ್ಕೆ ಎಲ್ಲ ಒಳ್ಳೆದುಂಟು ಹೀಗೆ ಹೇಳಿ ಈಗೆಲ್ಲ ನಮ್ಮ ಸಮಾಜ ಸಮಾಜ ಸೇವೆಯನ್ನು ನಾವು ಮಾಡ್ತೇವೆ